ರೀ ಇದು ಅಂಬಿಕ ಹೋಟೆಲ್ ಏನು ರೀ ನಾವು ನಿರ್ಮಲ ಅಂತ ಹೇಳಿ ನಿಮ್ಮಲ್ಲಿ ಏನು ಸ್ಪೆಷಲ್ ಫುಡ್ ಸಿಗುತ್ತೆ ರೀ ಹಾಂ ಹಾಂ ಹಾಂ ಹೌದಾ ರೀ ಸಿಗುತ್ತಾ ಇವತ್ತು ಬೆಳಗ್ಗೆ ನಾಳೆ ಬೆಳಗ್ಗೆ ನಮಗೆ ಇಡ್ಲಿ ಸಾಂಬಾರು ಸ್ವಲ್ಪ ಪಾರ್ಸಲ್ ಬೇಕಿತ್ತು ರೀ ಎಷ್ಟು ಒಂದು ಪ್ಲೇಟ್ ಇಡ್ಲಿ ಎಷ್ಟು ರೀ ನಿ ಒಂದು ಪ್ಲೇಟಾ ಹಂಗಂದ್ರೆ ಐದು ಪ್ಲೇಟೂ ಇಡ್ಲಿ ಪಾರ್ಸಲ್ ಬೇಕಿತ್ತು ರೀ ನಮಗೆ ಆಮೇಲೆ ಮತ್ತು ನಮಗೆ ಮತ್ತು ಮಧ್ಯಾಹ್ನ ಚಪ್ ಚಪಾತಿ ಪಲ್ಯ ಸಿಗುತ್ತೆ ಸಿಕ್ಕರೆ ಅದು ಹೆಂಗೆ ರೀ ಊಟ ಎಂಬತ್ತಾ ರೀ ಅದನ್ನು ಸ್ವಲ್ಪ ನಮಗೆ ಅವು ಒಂದು ಐದು ಪ್ಲೇಟು ಆಮೇಲೆ ನೈಟೂ ಚಿಕನ್ನೂ ಸಿಗುತ್ತಾ ರೀ ನಿಮ್ಮ ಸೈಡು ಹಾಂ ಚಿಕನ್ನು ಚಿಕನ್ ಫ್ರೈ ಚಿಕನ್ ಬಿರಿಯಾನಿ ಮಟನ್ ಫ್ರೈ ಅವು ಒಂದು ಐದೈದು ಪ್ಲೇಟ್ ಕಳಿಸ್ತೇರೇನ್ರಿ ನಾನು ನಿಮಗೆ ಮೆಸೇಜ್ ಮಾಡ್ತೀನಿ ರೀ ಇಂಥ ಅಡ್ರೆಸ್ಸಿಗೆ ಅಂತ ಹೇಳಿ ಆ ಅಡ್ರೆಸ್ಸಿಗೆ ಹಾಕ್ಬಿಡ್ರಿ ನಿಮಗೆ ಪೋನ್ಪೇ ಬೇಕಾ ಅಥ್ವಾ ಕ್ಯಾಶ್ ಬೇಕಾ ನಿಮಗೆ ಸ್ವಲ್ಪ ನೋಡಿ ಅಮೌಂಟು ನೀವು ಹೇಳ್ರಿ ನಾನು ಆಮೇಲೆ ಕೊಟ್ಟು ಕಳಿಸ್ತೀನಿ ಅಂದರೆ ಇಲ್ಲಕ ಫೋನ್ಪೇ ಮಾಡ್ತೀನಿ

ಹಾಂ ಸರಿ ರೀ ಪೋನ್ಪೇ ಮಾಡ್ತೀನಿ ಆಮೇಲೆ ಇವಾಗ ಹಲೋ ರೀ ಚೆನ್ನಾಗಿರ್ಬೇಕ್ ನೋಡಿರಿ ಮತ್ತು ಬಂದಮೇಲೆ ಅದು ಹಂಗಿತ್ತು ಹಿಂಗಿತ್ತಂದ್ರೆ ನಾವು ಅಮೌಂಟ್ ಕೊಡೋಲ್ಲ ಹೌದಾ ಟೇಸ್ಟ್ ನೋಡಿ ಆಮೇಲೆ ಯಾಕಂದರೆ ನಮಗ್ ಬರೋಂಥ ಗೆಷ್ಟು ಅದು ತಿಂದು ಏ ಚೆನ್ನಾಗೈತೆ ಅಂತ ಹೇಳ್ಬೇಕು ಹಂಗೈತಿ ಹಿಂಗೈತಿ ಅಂದೆನಪ್ಪ ಅಂದ್ರೆ ಅದು ಅವ್ರಿಗೆ ಮತ್ತು ಸರಿ ಅನ್ಸ್ಲಿಕ್ಕೆ ಮತ್ತು ನಾವು ಬೈಸ್ಕೊಬೇಕಾಗತ್ತೆ ರೀ ನೀವು ನೋಡಿ ಸ್ವಲ್ಪ ಚೆನ್ನಾಗಿ ಮಾಡಿ ಕಳ್ಸಿರಿ ರೀ